ನಮ್ಮ ಗಮನ ಸೆಳೆದ ಕನ್ನಡ ಭಾಷೆಗೆ ಸಂಬಂಧಿಸಿದ ಅಪರೂಪದ ಸಂಗತಿ ಯಾವುದೆಂದ್ರೆ ಇವಾಗ ಕನ್ನಡ ಭಾಷೆಗೆ ಕನ್ನಡವೇ ಸಾಟಿ ಯಾವುದೂ ಸಾಟಿ ಆಗಲ್ಲ ಅಂತ ನಮ್ಮ ನನ್ನ ಅನಿಸಿಕೆ ಏಕೆಂದರೆ ನಮ್ಮ ಕರ್ನಾಟಕ ಎಲ್ಲ ಫುಲ್ಲು ಕನ್ನಡವೇ ಮತ್ತು ನಮ್ಮ ಇಲ್ಲಿ ಸುತ್ತಮುತ್ತ ಎಲ್ಲ ನಾವು ಕನ್ನಡವೇ ಮಾತಾಡೋದರಿಂದ ಹಾಗಾಗಿ ನಾವು ಕನ್ನಡನೆ ಭಾಷೆಯವ್ರಾಗಿ ಕನ್ನಡದಲ್ಲೆ ಹುಟ್ಟಿ ಬೆಳೆದಿರೋದ್ರಿಂದ ನಮಗೆ ಕನ್ನಡವೇ ತುಂಬ ಇಷ್ಟ ಕನ್ನಡವೇ ಸರಿ ನಮಗೆ ಅನ್ನಿಸೋದು ಎಷ್ಟೋ ಜನ ಕೆಲವರು ಇವಾಗ ಕನ್ನಡದ ಮಾತಾಡೋ ವರ್ಡ್ಸ್ಗಳಲ್ಲಿ ಸೆಂಟೆನ್ಸ್ಗಳಲ್ಲಿ ಎಷ್ಟೋ ಇಂಗ್ಲಿಷ್ ಆಗಲೇ ತಂದು ಕೂರಿಸ್ಬಿಟ್ಟಿದ್ದಾರೆ ತ್ಯಾಂಕ್ಸ್ ಅನ್ನೋದು ಮನೆಗಳಲ್ಲೆ ಮನೆಗಳಲ್ಲೆ ಸ್ಟಾಟಾಗಿ ಬಿಡುತ್ತೆ ಓಕೆ ಬಾಯ್ ಸೀ ಯು ಅನ್ನೋದು ಇವಾಗೆಲ್ಲ ಟಾಟಾ ಅನ್ನೋದು ಮರೆತೋಗುತ್ತೆ ಹೋಗಿ ಬರ್ತೀನಿ ಅನ್ನೋದು ಮರೆತೋಗೈತೆ ಹ್ಞೂ ಸರಿ ಬಾಯ್ ಬಾಯ್ ಅಷ್ಟೆ ಇವಾಗ ಆ ಥರ ಎಲ್ಲ ಕೂತ್ಕೊಂಡ್ಬಿಟ್ಟಿರೋದ್ರಿಂದ ಏನೊ ಒಂಥರ ಇವಾಗ ಅದೇ ಒಂಥರ ಎಲ್ಲ ಜನಗಳ್ಗೆಲ್ಲ ಎಷ್ಟೊ ಆ ಮಕ್ಕಳುಗಳಂತೂ ಕನ್ನಡ ಭಾಷೆ ಮಾತಾಡೋ ಮನೆಗಳಲ್ಲಿ ಹಳ್ಳಿಗಳಲ್ಲೂ ಇವಾಗ ಅದೇ ಸ್ಟಾಟಾಗ್ಬಿಟ್ಟಿದೆ ಬಾಯ್ ಸೀ ಯು ಓಕೆ ಬಾಯ್ ಅಂತ ಇಷ್ಟು ಸ್ಟಾಟಾಗ್ಬಿಟ್ಟಿದೆ ಇವಾಗೇನು ಇವಾಗ ನಮ್ಮನೆಯಲ್ಲಿ ನಮ್ಮ ಮಗಳು ಚಿಕ್ಕವ್ಳಿದ್ದಾಗಲೇ ನಾವು ಅವ್ಳಿಗೇನೊ ಒಂದು ಏನೊ ಒಂದು ಕೇಳಿದ್ವಿ ಎಯ್ ಸೂಜಿ ತಗೊಂಬಾಮ್ಮ ಪಾಪು ಅಂತ ನಾವೇ ಕೇಳಿದ್ದಕ್ಕೆ ಸೂಜಿನಾ ಹಾಗೆಂದರೇನು ಇಂಗ್ಲಿಷಲ್ಲಿ ಹೇಳಮ್ಮ ಅಂತ ಹೇಳ್ತಾಯಿದ್ಲು ಅದು ಅದಂತೂ ಇವತ್ತು ಕೂಡ ಅವಳು ಡಿಗ್ರಿ ಓದ್ತಾಯಿದ್ದಾಳೆ ಇವತ್ತು ಕೂಡ ನಾವು ಅದನ್ನು ಮರೆಯೋದಕ್ಕಾಗಲ್ಲ ಆ ಇನ್ಸಿಡೆಂಟ್ ಅಂತು ಎಲ್ಲರ ಜೊತೆಯೂ ಹೇಳ್ಕೊಂಡು ನಗ್ತಾಯಿರ್ತೀವಿ ಸೂಜಿನಾ ಸೂಜಿ ಇಂಗ್ಲಿಷಲ್ಲಿ ಏನೇಳೋದು ನನಗೆ ಶಾಕ್ ಆವತ್ತು ಅವ್ಳು ಕೇಳಿದಾಗ ಸೂಜಿ ನನಗ್ಗೊತ್ತಿಲ್ಲ ಇಂಗ್ಲಿಷಲ್ಲಿ ಹೇಳ್ರಿ ಅಂತ ಹೇಳ್ತಾಯಿದ್ಲು ಅದು ನನಗೆ ತುಂಬ ಅಪರೂಪದ ಅಪರೂಪದ ಸಂಗತಿ ಆಗಿಬಿಟ್ಟಿದೆ ಇವಾಗೆಷ್ಟೋ ಜನ ತ್ಯಾಂಕ್ಸ್ ಅನ್ನೋದು ಅವಾಗೆಲ್ಲ ಏನೊ ಕೊಟ್ಬಿಟ್ಟು ಸರಿ ಬಿಡಪ್ಪ ಆಯಿತು ಹೋಗಪ್ಪ ಹೆಂಗೊ ತಂದು ಕೊಟ್ಟಲ್ಲ ನಿನಗೆ ಒಳ್ಳೇದಾಗಲಿ ನಿಂಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಎಲ್ಲ ಹೇಳ್ತಾಯಿದ್ದರು ಇವಾಗೆಲ್ಲ ಏನಿಲ್ಲ ಓಹ್ ತ್ಯಾಂಕ್ಸ್ ತ್ಯಾಂಕ್ ತಂದುಕೊಟ್ಟ ಓಕೆ ಬಿಡಪ್ಪ ಓಕೆ ತ್ಯಾಂಕ್ಸ್ ಅಂಥೇಳ್ತಾರೆ ತ್ಯಾಂಕ್ಸ್ ಹೇಳಿಲ್ಲ ಅಂದರೇನೆ ಮುಖ ಮುಖ ನೋಡ್ತಾಯಿರ್ತಾರೆ ತ್ಯಾಂಕ್ಸ್ ಹೇಳ್ಳೇಬೇಕು ತ್ಯಾಂಕ್ಸ್ ಹೇಳೋ ಥರ ಅವ್ರಿಗೊಂಥರ ಕಾಮನ್ ಆಗಿಬಿಟ್ಟಿದೆ ತ್ಯಾಂಕ್ಸ್ ಅನ್ನೋ ವರ್ಡು ಅಷ್ಟು ಇವಾಗ ತ್ಯಾಂಕ್ಸ್ ಅನ್ನೊದಕ್ಕೆ ನಾವು ಅಷ್ಟೊಂದು ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ ಆ ಆ ವರ್ಡ್ಗಳಿಗಂತೂ ಎಷ್ಟೋ ಜನ ಆಮೇಲೆ ಮಕ್ಕಳುಗಳಂತೂ ಮಕ್ಕಳುಗಳು ಅಷ್ಟೆ ಎಷ್ಟೋ ಜನ ಕಾಲೇಜುಗಳಲ್ಲಿ ಕನ್ನಡದವರಾಗಿದ್ದರೂ ಕನ್ನಡ ಭಾಷೆ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂ ಆಗಿದ್ದರೂ ಕೂಡ ಎಷ್ಟೋ ಇಂಗ್ಲಿಷಲ್ಲಿ ಮಾತಾಡ್ತಾರೆ ಎಯ್ ಕಮ್ ಡಾ ಕಮ್ ಯಾ ಆ ಥರ ಎಲ್ಲ ಇವಾಗ ಶುರುವಾಗ್ಬಿಟ್ಟಿದೆ ಮತ್ತು ನಮ್ಮ ಕನ್ನಡನ ಎಲ್ಲಿ ಪ್ಯೂರ್ ಕನ್ನಡ ಮಾಡದೇ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಿ ಏನೇನು ಮಾಡ್ತಾರಪ್ಪ ಅನ್ನಿಸ್ಬಿಟ್ಟೈತೆ ಆ ಕಾಲೇಜ್ಗಳಲ್ಲಿ ಎಷ್ಟು ಚೆನ್ನಾಗಿ ಯಾರನ್ನೇ ಏನೇ ಲೇಚ್ಚರಾಗಲಿ ಟೀಚರ್ಸಾಗಲಿ ಯಾರೇ ಏನೆ ಹೇಳಿದರೂ ಮಕ್ಕಳುಗಳು ಮಾತಾಡೆ ಆಡ್ತಾರಲ್ವ ಇಂಗ್ಲಿಷು ಯಾವಾಗ ಬೇಕು ಅವಾಗ ಬಳಸ್ಕೋಬೇಕು ಬೇರೆ ಟೈಮಲ್ಲಿ ನೀಟಾಗಿ ಕನ್ನಡ ಮಾತಾಡೋಕ್ಕಾಗಲ್ಲ ಎಲ್ಲ ಇವಾಗ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಬಂದಿರೋದರಿಂದ ಇಂಗ್ಲಿಷ್ ಮೀಡಿಯಂ ಮಕ್ಕಳುಗಳಂತು ಮನೆಯಲ್ಲೂ ಕೆಲವರು ಪೆರೆಂಟ್ಸ್ಗಳು ಟೀಚರ್ಸ್ ಅವರು ಇವರು ಎಲ್ಲ ಅವರು ಎಲ್ಲ ಇಂಗ್ಲಿಷ್ ಮೀಡಿಯಂ ಓದಿರೋದರಿಂದಂತೂ ಮಕ್ಕಳುಗಳೆ ಮಕ್ಕಳುಗಳೆ ಅವ್ರು ಇಂಗ್ಲಿಷಲ್ಲಿ ಮಾತಾಡಿಸ್ತಾಯಿರ್ತಾರೆ ನಮ್ಮನ್ನ ಒಂಚೂರು ಸರಿ ಇರಲ್ಲ ಅನ್ನಿಸುತ್ತೆ ಏನೊ ಸ್ಕೂಲ್ಗಳಲ್ಲಿ ಮಾತಾಡಲಿ ಓಕೆ ಸ್ಕೂಲಲ್ಲಿ ಮಾತಾಡಲೇಬೇಕು ಮಾತಾಡಲಿ ಮನೆಯಲ್ಲಿ ಕೂಡ ಅವರು ಇಂಗ್ಲಿಷಲ್ಲೆ ಮಾತಾಡಿಸಿರ್ತಾರೆ ಎಷ್ಟೋ ಫ್ಯಾಮಿಲಿಗಳಲ್ಲಿ ನಾವು ನೋಡಿದ್ದೀವಿ ಇವಾಗ ಸಣ್ಣ ಮಕ್ಕಳನ್ನ ಕಮ್ ಆನ್ ಕಮ್ ಇಯರ್ ಕಮ್ ಅಂತ ಹೇಳಿದ್ರೇನೆ ಅವ್ರು ಬರೋದು ಚಿನ್ನು ಪಾಪು ಅಂತ ಏನು ಇಲ್ಲ ಇವಾಗ ಹೆಸರುಗಳು ಹಾಗೆ ಬೇರೆ ಬೇರೆ ಬೇರೆ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಆವಾಗೆಲ್ಲ ಪಾಪು ಮಗು ಪುಟ್ಟಿ ಅಂತ ಹೇಳೋರು ಇವಾಗೆಲ್ಲ ಏನಿಲ್ಲ ಚಿನ್ನು ಪಪ್ಪಿ ಡ ಆ ಥರ ಏನೇನೇನೇನೊ ಒಂದೊಂದು ಲೆಟರು ಎರ್ಡೆರ್ಡು ಲೆಟರ್ದು ಏನೇನೊ ಕರೀತಾರೆ ಆ ಥರ ಕರೆದ್ರೇನೆ ಇವಾಗ ಅವರಿಗೆಲ್ಲ ಇವಾಗೆಲ್ಲ ಅರ್ಥ ಆಗೋದು ಮಕ್ಕಳುಗಳ್ಗೂ ಕೂಡ ಸ್ವಲ್ಪ ಕನ್ನಡದಿಂದ ಸ್ವಲ್ ಸ್ವಲ್ಪ ದೂರ ದೂರ ಸರೀತಾರೆ ಆ ಥರ ಎಲ್ಲ ಆಗ್ಬಾರದು ಮನೆಗಳಲ್ಲಿ ಪೇರೆಂಟ್ಸ್ ನೀಟಾಗಿ ಕನ್ನಡ ಮಾತಾಡಬೇಕು ಪ್ರತಿಯೊಂದೂ ಅವ್ರಿಗೆ ಕನ್ನಡದ್ದು ಮಹತ್ವ ಕನ್ನಡದ ಬಗ್ಗೆ ಎಲ್ಲ ಹೇಳ್ಕೊಡಬೇಕಾಗುತ್ತೆ ಮಾಮೂಲಿ ಸ್ಕೂಲ್ಗಳಲ್ಲಿ ಹೊರಗಡೆ ಇಂಗ್ಲಿಷಲ್ಲಿ ಮಾತಾಡೋದು ಇದ್ದೇ ಇರುತ್ತೆ ಹಾಗಾಗಿ ನಾವು ಕನ್ನಡದ ಬಗ್ಗೆ ಎಷ್ಟೋ ಜನ ನಮ್ಮ ಕವಿಗಳು ಎಷ್ಟೋ ಜನ ಇದ್ದಾರೆ ಕುವೆಂಪು ಅವ್ರು ಆಗಿರ್ಬೋದು ಎಷ್ಟೋ ಜನ ಕನ್ನಡದ ಬಗ್ಗೆ ಎಷ್ಟು ಪದ್ಯ ಗದ್ಯ ಕನ್ನಡದ ಬಗ್ಗೆ ಪಾಠ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಆ ಮೀನಿಂಗ್ ಫುಲ್ಲಾಗಿ ಹೆಂಗಿರುತ್ತೆ ಅದು ಟೀಚರ್ಸ್ಗಳು ಮಾಡ್ತಾಯಿದ್ದರೆ ಅದು ಕೇಳ್ತಾಯಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಇನ್ನು ಕೇಳೋಣಾ ಕೇಳೋಣಾ ಮೀನಿಂಗ್ ಫುಲ್ಲಾ ಹೆಂಗಿರುತ್ತೆ ಆ ಥರ ಎಲ್ಲ ಕೇಳೋಣಾ ಕೇಳೋಣಾ ಅನ್ನಿಸ್ತಾಯಿರುತ್ತೆ ಆದರೆ ಸ್ಕೂಲಲ್ಲೆಲ್ಲ ಇವಾಗ ಎಷ್ಟೋ ಕಡೆ ಅದೆಲ್ಲ ಸ್ವಲ್ ಸ್ವಲ್ಪ ಕಡಿಮೆಯಾಗಿ ಕಡಿಮೆಯಾಗಿ ಇಂಗ್ಲಿಷ್ ಬಂದು ಆ ಜಾಗಗಳಲ್ಲಿ ಕೂರ್ತಾಯಿದೆ ಅದು ಸ್ವಲ್ಪ ಮನ್ಸಿಗೆ ನೋವಾಗುತ್ತೆ ಅಷ್ಟೇ ಅದಾದಮೇಲೆ ಮನೆನಲ್ಲಿ ಕೂಡ ಅದನ್ನೇ ಬಳಸ್ತಾರಲ್ವಾ ಮಕ್ಕಳು ಹಾಗಾಗಿ ಕನ್ನಡ ನ್ನ ಸ್ವಲ್ಪ ಆದಷ್ಟು ಜಾಸ್ತಿ ಕನ್ನಡಾನ ಉಳಿಸ್ಬೇಕು ನಾವು ಕನ್ನಡಾನ ಉಳಿಸಿದ್ರೇನೆ ನಮಗೆ ಕರ್ನಾಟಕ ಕನ್ನಡ ಅನ್ನೋದೊಂದು ಬೆಲೆ ಆಮೇಲೆ ಈ ಕನ್ನಡ ಮರ್ತೋಗ್ಬಿಟ್ಟು ಬೇರೆಬೇರೆ ಎಲ್ಲ ಕ ಬೇರೆ ಬೇರೆ ಥರ ಆಗ್ಬಿಡುತ್ತೆ ಕನ್ನಡ ಚೆನ್ನಾಗಿರಲ್ಲ ಕೇಳೋದಕ್ಕೂ ಚೆನ್ನಾಗಿರಲ್ಲ ಮಾತಾಡೋದಕ್ಕೂ ಚೆನ್ನಾಗಿರಲ್ಲ ಇವಾಗ ಅದಕ್ಕೋಸ್ಕರ ನಾವು ಕನ್ನಡಾನ ಉಳಿಸಬೇಕು ಕನ್ನಡದ ಬಗ್ಗೆಯೇ ನಾವೆಲ್ಲೋದರೂನು ಮಾತಾಡಬೇಕಾಗುತ್ತೆ ಎಲ್ಲೋದರೂ ಇಂಗ್ಲಿಷ್ ಇರಲಿ ಇಂಗ್ಲಿಷು ಹಿಂದಿ ಅವೆಲ್ಲ ನಾವು ಮಾಮೂಲಿ ಇಂಗ್ಲಿಷು ಹಿಂದಿ ತಮಿಳು ತೆಲುಗು ಅದು ಕಮ್ಯುನಿಕೇಷನ್ಗೆ ಬೇಕೆ ಬೇಕು ಆದರೂ ನಾವು ಕನ್ನಡದವ್ರಾಗಿದ್ಕೊಂಡು ನಾವು ಕನ್ನಡಾನು ಮಾತಾಡ್ಬೇಕಾಗುತ್ತೆ ನಾವು ಮಾತಾಡ್ತಾ ಮಾತಾಡ್ತಾ ಅಲ್ಲಿ ಏನೇ ಒಬ್ಬರು ಕೇಳೋರಾಗಿರ್ಬೋದು ಹೇಳೋರಾಗಿರ್ಬೋದು ಕನ್ನಡಾನು ಕಲಿತ್ಕೊಳ್ತಾಯಿರ್ತಾರೆ ಕನ್ನಡಾನು ತಿಳ್ಕೊಳ್ತಾಯಿರ್ತಾರೆ ಹಾಗಾಗಿ ನಾವು ಎಲ್ಲೇ ಹೋದ್ರು ನಾವು ನಮ್ಮ ಕನ್ನಡ ಫಸ್ಟ್ ಪ್ರಿಫರೆನ್ಸ್ ನಾವು ನಾನು ಕೊಡೋದು ನಮ್ಮ ಕನಡೆಕ್ಕೇನೆ ಆಮೇಲೆ ನೆಕ್ಶ್ಟ್ ಬೇರೆ ಏ ಬೇರೆ ಏನಿದೆಯೋ ಅದೆಲ್ಲ ಕಮ್ಯುನಿಕೇಷನ್ಗೆ ನಮ್ಗೆ ಬೇಕೆ ಬೇಕು ಓಕೆ ಇಷ್ಟೆ ಓಕೆ ಕನ್ನಡ ಬಗ್ಗೆ ಬಗ್ಗೆ ಇನ್ನೂ ಒ ಅಷ್ಟೆ ಎಲ್ಲೆ ಒಂದು ನಾವು ಎಲ್ಲೆ ಒಂದು ಟ್ರಿಪ್ಗಳಿಗೋಗ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳಿಗೋಗ್ಲಿ ಎಷ್ಟೋ ಜನ ನಾವು ಇವಾಗ ತಿರುಪತಿ ಆ ಕಡೆ ಎಲ್ಲ ಹೊರಟೋಗ್ಬಿಟ್ರಂತೂ ಕನ್ನಡ ಬ ಗೊತ್ತೇ ಇರಲ್ಲ ಅವ್ರ್ಗೆ ಕನ್ನಡನೆ ಮಾತಾಡೋಕೆ ಬರಲ್ಲ ಅವಾಗ ನಮಗೆಲ್ಲ ಏನಪ್ಪ ಕನ್ನಡನೇ ಬರಲ್ಲ ಇವಾಗ ಅನ್ಸುತ್ತೆ ಅವಾಗ ನಮಗೆ ಸ್ವಲ್ಪ ಬೇಜಾರು ಅನ್ಸುತ್ತೆ ನೋಡು ಕನ್ನಡನೆ ಬರಲ್ಲ ಇವರಿಗೆಲ್ಲ ಎಷ್ಟೊಂದು ಜನ ಹೋಗ್ತಾಯಿದ್ದರೂ ಇನ್ನೂ ಇವ್ರು ಕನ್ನಡ ಕಲಿತಿಲ್ವಲ್ಲ ಅಂತ ಅನ್ನಿಸ್ಬಿಡುತ್ತೆ ಕೆಲ್ವೊಂದು ಕಡೆ ಕಮ್ಯುನಿಕೇಷನ್ನು ಪ್ರಾಬ್ಲಮ್ಮಿರುತ್ತೆ ನಮಗ್ಯಾವಾಗ ಕೆಲವೊಂದು ಟೈಮಲ್ಲಿ ಬೇರೆ ಭಾಷೆ ಇದ್ರೂನು ನಮಗೆ ನಾವು ಕನ್ನಡಕ್ಕೇ ಒತ್ತು ಜಾಸ್ತಿ ಒತ್ತು ಕೊಡೋದು ಕನ್ನಡಕ್ಕೇ ನಾವು ಆದ್ಯತೆ ಫಸ್ಟ್ ಆದ್ಯತೆ ಮತ್ತು ಇನ್ನು ಎಷ್ಟು ಓಕೆ